ಸರ್ ನಾನು ಒಂದು ಕೆಲಸಕ್ಕೆ ಅಪ್ಲೈ ಮಾಡಬೇಕಂತ ಕಾಲ್ ಮಾಡಿದ್ದು ನಿಮ್ಮ ಹತ್ತಿರ ಏನಾದರು ಜಾಬ್ ಓಪ್ನಿಂಗ್ ಉಂಟಾ ಕಂಪನಿಯಲ್ಲಿ ಈಗ ಒಂದು ಎರಡು ದಿನದ ಮುಂಚೆ ನೋಡಿದ್ದು ಸರ್ ನನ್ನ ಒಂದು ಫ್ರೆಂಡ್ ನನಗೆ ಶೇರ್ ಮಾಡಿದ್ದರು ಹೀಗೆ ಜಾಬ್ ಓಪ್ನಿಂಗ್ ಇದೆ ಅಂತ ಹೇಳಿ ಹಾಂ ನನ್ನ ಹೆಸರು ನಿಶಾ ಅಂತ ಹೇಳಿ ನಂದು ಡಿಗ್ರಿ ಆಗಿದೆ ಬಿ ಸಿ ಎದಲ್ಲಿ ಮತ್ತು ನಾನು ಪೋಸ್ಟ್ ಗ್ರ್ಯಾಜುಯೇಶನ್ ಮಾಡಿದ್ದೇನೆ ಎಂ ಸಿ ಎಯಲ್ಲಿ

ಹಾಂ ಹೌದು ಅವರು ಡಿಗ್ರಿ ಆಗಿರಬೇಕು ಅಂತ ಹಾಕಿದ್ದರು ಎನಿ ಡಿಗ್ರಿ ಅಂತ ಹಾಕಿದ್ರು ಆಕ್ಚುಲಿ ನಾವು ಮೊದ್ಲು ಇದ್ದಿದ್ದು ಬೇರೆ ಊರಲ್ಲಿ ಬಟ್ ಈಗ ನಾನು ಇಲ್ಲಿ ಶಿಫ್ಟ್ ಆಗಿದ್ದೇನೆ ಲೋಕಲಲ್ಲಿ ಇರೋದು ಸರ್ ಇಲ್ಲ ಒಮ್ಮೆ ಕೆಲಸ ಮಾಡಿದ್ದೇನೆ ಒಂದು ಕಡೆ ಒಂದು ನಾಲ್ಕು ವರ್ಷದ ಎಕ್ಸ್ಪೀರಿಯನ್ಸ್ ಉಂಟು ನನಗೆ ಆದ್ರೆ ಇದೇ ಫೀಲ್ಡಲ್ಲ ಫೀಲ್ಡ್ ಒಂದು ಸ್ವಲ್ಪ ಬೇರೆ ಆಕ್ಚುಲಿ ಇಲ್ಲ ಅದೇ ಅದಕ್ಕೆ ಕೇಳುವ ಅಂತ ಹೇಳಿ ಏಕಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಡೇಟಾ ಎಂಟ್ರಿ ಅಂದ್ರೆ ಏನಾದರು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾರೆ ಅದನ್ನು ಎಂಟ್ರಿ ಮಾಡೋದಂತ ಬಟ್ ಇದು ಯಾವ ಥರದ್ದು ವರ್ಕ್ ಅಂತ ಗೊತ್ತಿಲ್ಲ ಅಂದರೆ ಟ್ರಾನ್ಸ್ಕ್ರಿಪ್ಶನ್ನಾ ಅಥವಾ ಬೇರೆ ಥರದ್ದು ಏನಾದರು ವರ್ಕ್ ಉಂಟಾ ಹಾಗೆ ಆಂ ಹೌದು ಸರ್ ಫೊಟ್ಟಿ ಉಂಟು ಹಾಂ ಹೌದು

ಓಕೆ ಟೆಸ್ಟ್ ಏನಾದರು ತೊಗೋತಾರ ಸರ್ ಹಾಂ ಹಾಂ ಹಾಂ ಸರಿ ಓಕೆ ಸರ್ ಇದಕ್ಕೆ ಫ್ರೆಶರ್ ಅವರೂ ಸಹ ಅಪ್ಲೈ ಮಾಡ್ಬೋದಲ್ಲಾ

ಹಾಂ ಓಕೆ ಸರ್ ಸರಿ ಸರಿ ಹಾಂ ಸರಿ ಸರಿ ತ್ಯಾಂಕ್ ಯು ಸರ್

ರೈಟ್